ಅಗತ್ಯಕ್ಕಿಂತ ಹೆಚ್ಚು ಹೈಪಾದ ಪುಸ್ತಕ ಎಂದರೆ ನನಗೆ ರಾಮಾಯಣ ರಾಮಾಯಣವು ನನಗೆ ತುಂಬ ಅಗತ್ಯಕ್ಕಿಂತ ಹೆಚ್ಚು ಹೈಪಾದ ಪುಸ್ತಕ ಅದನ್ನು ಓದುವಾಗ ನನಗೆ ಕ್ಯೂರ್ಯೋಸಿಟಿ ತುಂಬ ಇತ್ತು ಯಾವ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಅದನ್ನು ಹೇಗೆ ಓದ್ತೀವಿ ಅನ್ನುವುದು ನಮಗೆ ತುಂಬ ಭಾಳ ಅಪಾರವಾಗಿರುತ್ತದೆ ಆದ್ದರಿಂದ ನಾವು ಕಲಿಯತಕ್ಕಂಥದ್ದು ಕೂಡ ತುಂಬ ಹೆಚ್ಚು ಅದು ನಮಗೆ ಎಷ್ಟು ಕಲಿಸತಕ್ಕ ಕಲಿಸ್ತಕ್ಕಂತಹ ಪಾಠಗಳು ತುಂಬ ಇದೆ ಅದರಿಂದ ಕಲಿಬೇಕಾದುದಂಥ ಪಾಠಗಳು ಕೂಡ ತುಂಬ ಇದೆ ಆ ಒಂದು ಪುಸ್ತಕ ನನಗೆ ತುಂಬ ಇಷ್ಟವಾಯಿತು ಆ ಒಂದು ಪುಸ್ತಕವನ್ನು ಓದಲು ನಾನು ತುಂಬ ಇಷ್ಟಪಟ್ಟು ಓದುತ್ತೇನೆ ಹಾಗೆ ಯಾ ನನಗೆ ಯಾರಿಂದಲೂ ಕ ಯಾರೂ ನನ್ನನ್ನು ಖಂಡಿಸಿ ಇದ್ದು ನನಗೆ ಯಾವುದೂ ಅರ್ಥವಾಗದೆ ನನ್ನ ಹಿಂದೆ ತುಂಬ ಜನ ಖಂಡಿಸಿರಬಹುದು ಅದನ್ನು ತಲೆಗೆ ಹಾಕಿಕೊಳ್ಳದೆ ನಾನು ಅದನ್ನು ತಲೆಗೆ ಹಾಕಿಕೊಳ್ಳದೆ ನನ್ನ ಪಾಡಿಗೆ ನನ್ನ ಜೀವನವನ್ನು ನಡೆಸಿಕೊಂಡು ಹೋಗುತ್ತೇನೆ ನನಗೆ ಇದರಿಂದ ನಾನು ನಾನು ಇಷ್ಟಪಟ್ಟಿದ್ದು ಅಂದರೆ ನನ್ನ ಗೆಳೆತನ ಗೆಳೆತನ ನನಗೆ ತುಂಬ ಇಷ್ಟ ಆ ಒಂದು ಕಾರಣದಿಂದಾಗಿ ನಾನು ಗೆಳೆಯನನ್ನು ಯಾವಾಗಲೂ ಇಷ್ಟಪಡುತ್ತೇನೆ ಈ ಒಂದು ಒಂದಿಷ್ಟು ವಿಚಾರಗಳು ನನಗೆ ತುಂಬ ಇಷ್ಟಪಟ್ಟಿದ್ದಾಗಿರ್ತದೆ